ನಮ್ಮ ಕನ್ನಡ ಭಾಷೆ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ಯಾಕಂದ್ರೆ ನಮ್ಮ ಕನ್ನಡ ಭಾಷೆ ಅನ್ನೋದೇ ತುಂಬ ಪುರಾತನವಾದದ್ದು ಭಾಷೆ ಆ ಕನ್ನಡಕ್ಕೆ ಇರೋ ಅಂಥದ ಅತ್ತಾ ತುಂಬ ಪುರಾತನವಾದ ದಾಖಲೆಗಳು ಇದಾವೆ ಕನ್ನಡ ಭಾಷೆಗೆ ಹಳೇ ಕನ್ನಡ ಹೊಸ ಕನ್ನಡ ಅನ್ನೋದು ಬಂದಿದೆ ಮತ್ತು ಆ ಕನ್ನಡದಲ್ಲಿ ನಮಗೆ ತುಂಬ ಇಷ್ಟವಾಗೊವಂಥದು ಯಾವ ಅಕ್ಷರಗಳಲ್ಲು ಇಲ್ಲ ಐವತ್ತ ಎರಡು ನಮ್ಮ ಕನ್ನಡ ಅಕ್ಷರಗ್ಳು ಇರೋ ಅಂಥದು ನಮ್ಮ ಕನ್ನಡ ಆ ಭಾಷೆಯಲ್ಲಿ ನಾವು ಪ್ರತಿ ಒಂದು ಅಕ್ಷರಗಳ್ನ ನಾವು ಎಲ್ಲೂ ಕಡಿತವನ್ನು ಮಾಡಲಿಲ್ಲ ಅಂದರೆ ಐವತ್ತೆರ ಐವತ್ತಾರು ಇದ್ದಿದಂತದ್ದನ್ನು ಅಮ್ಮ್ ಐವತ್ತ ಎರಡು ಮಾಡಿರೊ ಉದ್ದೇಶ ಏನಂದರೆ ಎರಡು ಅಕ್ಷರಗ ನಾಲ್ಕು ಅಕ್ಷರಗಳು ಒಂದೇ ರೀತಿ ಬರೋದರಿಂದ ಆ ಅಕ್ಷರಗಳ್ನ ಅವರು ಋ ಅನ್ನೋದನ್ನು ಕಡಿಮೇ ಋನ ಮಾಡಿದ್ದಾರೆ ಯಾಕಂದ್ರೆ ಋ ಅನ್ನೋ ಪದಕ್ಕೆ ಋ ಅನ್ನೋದು ಯಾವ ಪದನಕ್ಕೂ ಸೇರಿಸೋದಿಲ್ಲ ಹಾಗಾಗಿ ಆ ಪದವನ್ನು ತೆಗೆದಾಕಿದಾರೆ ಅದೇ ರೀತಿ ನಮ್ಮ ಕನ್ನಡ ಭಾಷೆಯಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗಲಿಲ್ಲ ಆದರೆ ಬೇರೆ ಬೇರೆ ಭಾಷೆಗ್ಳಲ್ಲಿ ನಾವು ನೋಡಿದಾಗ ಮ ಅಕ್ಷರಗಳೇ ಇರೋದಿಲ್ಲ ಕೆಲ್ವೊಂದು ಪದ ಉಚ್ಚಾರಣೆಗಳಗೆ ಬರದಿರೊ ಅಂತ ಪದಗಳೇ ಅಲ್ಲಿ ಇರೋದಿಲ್ಲ ಆದನ್ನು ಆದರೆ ನಮ್ಮ ಕನ್ನಡ ಭಾಷೆ ಯಾವಾಗಲೂ ಹೇಳ್ತಾರೆ ನಿತ್ಯ ನಿತ್ಯವಾಗಿರೋ ಅಂತ ಕಸ್ತೂರಿ ಕನ್ನಡ ಅಂತ ಹೇಳ್ತಾರೆ ಆ ಕನ್ನಡ ಭಾಷೆಗ್ಳಲ್ಲಿ ನಮ್ಮನ್ನು ಸೆಳೆವಂತದ್ದು ಭಾಷೆ ಏನಂದರೆ ಸೂಕ್ತವಾಗಿ ಸರಳವಾಗಿ ಇರುವಂಥ ಭಾಷೆ ನಾವು ಕನ್ನಡ ಭಾಷೆನ ಸರಳವಾಗಿ ಓದುವಂಥದು ಯಾರು ಬೇಕಾದರೂ ಕಲಿಯೋ ಅಂಥ ಭಾಷೆ ಕನ್ನಡ ಭಾಷೆ ಈ ಕನ್ನಡ ಭಾಷೆಯಲ್ಲಿ ಹಲವಾರು ಕವಿಗಳು ಕವಿತೆಗಳು ಕವನಗಳು ಪುಸ್ತಕಗಳು ಕೃತಿಕಗಳು ತುಂಬ ಹಳೇ ಕನ್ನಡ್ದಲ್ಲಿ ಮಾಡಿದರು ಅದನ್ನು ಹೊಸಾ ಕನ್ನಡ್ಕೆ ಬದಲಾವಣೆ ಮಾಡಿ ಹೊಸ ಹೊಸ ಈ ಈ ಎರಡು ಸಾವ್ರದಿಂದ ಈಚೆಗೆ ಬಂದಂಥ ಕನ್ನಡದಲ್ಲಿ ತುಂಬ ಬದಲಾವಣೆ ಆಗಿದೆ ಆ ಆ ಕನ್ನಡ ಭಾಷೆ ಕೇಳೋದಕ್ಕೂ ಇಂಪಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಮತ್ತು ಕನ್ನಡದಕ್ಕೆ ಸಂಬಂದಪಟ್ಟಂಥ ಕನ್ನಡ ಭಾಷೆಯಲ್ಲಿ ಕರ್ನಾಟಕದವ್ರಿಗೆ ಮಾತ್ರ ಸೀಮಿತವಲ್ಲ ಕರ್ನಾಟಕದಲ್ಲಿ ಇರೋವಂಥ ಹೊರ್ದೇಶಗ್ಳಲ್ಲಿ ಇರೋ ಅಂಥವ್ರು ಸಹ ನಮ್ಮ ಕನ್ನಡ ಭಾಷೆನ ಎಂದಿಗೂ ಮರೆಯೋದಿಲ್ಲ ನಮ್ಮ ಕನ್ನಡ ಭಾಷೆ ಎನಗೆ ಸಂಬಂದಪಟ್ಟಂಗೆ ಬೇರೆ ಬೇರೆ ಕಡೆಯಲ್ಲು ಬೇರೆ ಬೇರೆ ಏ ಕನ್ನಡ ಮಾತಾಡಿದ್ರು ಆ ಭಾಷಾ ಬದಲಾವಣೆ ಬೇರೆ ಆಗಿದ್ರು ಆದ್ರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ನೇ ಚಾಲ್ತಿಯಲ್ಲಿ ಇರುತ್ತೆ ಎಲ್ಲಿ ನೋಡಿದ್ರು ಕನ್ನಡ ಚೆನ್ನಾಗಿ ಮಾತಾಡುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಭಾಷೆಗೆ ಬೇರೆ ಬೇರೇ ರೀತಿ ಮಾತಾಡಿದ್ರು ಆದರೆ ಬರವಣಿಗೆ ಓದು ಒಂದೇ ರೀತಿ ಇರುತ್ತದೆ ಆಂ ಕನ್ನಡ ಭಾಷೆಗೆ ಅಪರೂಪದ ಸಂಗತಿಗಳು ಅಂದರೆ ನಮ್ಮ ಕವಿಗಳು ಆ ಕವಿಗಳನ್ನ ತಗೊಂಡರೆ ಕುವೆಂಪು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರೋಂಥವ್ರು ದ ರ ಬೇಂದ್ರೆ ಇವರು ಎಲ್ಲರು ಕನ್ನಡಾನ ತುಂಬ ಚೆನ್ನಾಗಿ ಕವನ ಕೃತಿಗಳು ಎಲ್ಲಾ ಬರೆದಿದ್ದಾರೆ ಮತ್ತು